ಪ್ರತಿಯೊಬ್ಬ ವ್ಯಕ್ತಿ ಒಂದಲ್ಲ ಒಂದು ರೀತಿಯ ಹವ್ಯಾಸಗಳು ಹೊಂದಿರುತ್ತಾನೆ ಅದೇ ರೀತಿ ನನಗೆ ಕೂಡ ಕೆಲವೊಂದು ಹವ್ಯಾಸಗಳು ಇದೆ ಕೆಲ್ಸಾಗೆ ಕೆಲಸಕ್ಕೆ ರಜೆ ಸಿಕ್ಕಿದಾಗ ನಾನು ಏನು ಮಾಡ್ತೀನಿ ನಮ್ಮ ತೋಟಕ್ಕೆ ಹೋಗ್ತೇನೆ ಹೋಗಿ ಅಲ್ಲಿಯ ಗಿಡಗಳಿಗೆ ನೀರು ಹಾಕೋದಾಗಿರಬಹದು ಗೊಬ್ಬರ ಹಾಕಿರ್ದು ಹಾಕಿರೋದು ಎಲ್ಲ ಮಾಡ್ತೇನೆ ಮತ್ತೆ ಹೊಸ ಹೊಸ ಗಿಡಗಳನ್ನು ಅಂದರೆ ಹೂವಿನ ಗಿಡಗಳನ್ನು ನೆಡುವುದು ಅದೇ ಒಂದು ಖುಷಿಯೇ ಬೇರೆ ಯಾಕೆಂದರೆ ನಾವು ನೆಟ್ಟ ಗಿಡ ದೊಡ್ಡದಾಗಿ ಹೂ ಬಿಟ್ಟಾಗ ಅದನ್ನು ನೋಡಲಿಕ್ಕೆ ಖುಷಿಯೇ ಬೇರೆ ಆಗ್ತದೆ ಅದೇ ರೀತಿ ತರಕಾರಿ ಗಿಡಗಳನ್ನು ನೆಡುವುದು ಅಂದರೆ ತರ್ಕಾರಿಗಿ ತರಕಾರಿ ಆದಾಗ ನಮಗೆ ಒಂದು ಖುಷಿ ಆಗ್ತದೆ ಯಾಕೆಂದರೆ ಅದಕ್ಕೆ ಯಾವುದೇ ಕೆಮಿ ಕೆಮಿಕಲ್ಸ್ಗಳನ್ನು ಹಾಕಿರೋದಿಲ್ಲ ಹಾಗಾಗಿ ಅದನ್ನು ನೋಡ್ಲಿಕ್ಕೆ ನೋಡಲಿಕ್ಕೆ ಒಂದು ಚಂದ ಅದಲ್ಲದೇ ಇದು ಚಿತ್ರ ಬಿಡಿಸ್ತೇನೆ ತುಂಬ ಬೇಜಾರಾದಾಗ ಪುಸ್ತಕಗಳನ್ನು ಓದ್ತೇನೆ ಅದರಲ್ಲಿ ಹೊಸ ಹೊಸ ವಿಚಾರಗಳು ನನಗೆ ನೋ ಅಂದ್ರೆ ತಿಳಿಲಿಕ್ಕೆ ಸಿಗ್ತದೆ ಇದರಿಂದ ಏನು ನಮ್ಮ ಜ್ಞಾನ ಸಹ ಹೆಚ್ಚಾಗ್ತದೆ ಅದ ಮತ್ತೆ ಒಂದು ನಮಗೆ ಮನಸ್ಸಿಗೆ ಸಹ ಖುಷಿ ಸಿಗ್ತದೆ ಅದಲ್ಲದೆ ನಾವು ಒಂದು ನಮಗೆ ಎರಡು ಮೂರು ದಿವಸ ರಜೆ ಇದ್ದಾಗ ಏನು ಮಾಡ್ತೆ ಅಂದರೆ ಬೇರೆ ಬೇರೆ ಊರಿಗೆ ಹೋಗ್ತೇನೆ ಬೇರೆ ಬೇರೆ ಊರಿಗೆ ಹೋಗಿ ಅಲ್ಲಿಯ ಜನರ ಆಚಾರ ಆಗಿರಬಹುದು ವಿಚಾರಗಳನ್ನು ತಿಳಿದುಕೊಳ್ತೇನೆ ನಮ್ಮ ಊರಿಗೆ ಮತ್ತೆ ಅವರ ಊರ ಆಚಾರ ವಿಚಾರಕ್ಕೆ ಕಂಪೇರ್ ಮಾಡ್ತೇನೆ ಕೆಲವೊಂದು ಕಡೆಯಲ್ಲಿ ಬೇರೆ ಬೇರೆ ಸಂಪ್ರದಾಯಗಳು ಇರ್ತಾವೆ ಅದನ್ನೆಲ್ಲ ತಿಳಿದುಕೊಂಡು ತಿಳಿದುಕೊಳ್ಳಬೇಕು ಆಗ ನನಗೆ ಒಂದು ಅದರ ಬಗ್ಗೆ ಒಂದು ಮಾಹಿತಿ ಸಿಗ್ತದೆ ಅದನ್ನಾವು ಬೇರೆಯವರ ಬೇರೆಯವರಿಗೆ ಹಂಚಬಹುದು ಮತ್ತೆ ಪ್ರಕೃತಿ ವೀಕ್ಷಣೆ ಮಾಡುವುದು ಈಗ ಜೋಗ ಜಲಪಾತಕ್ಕೆ ಎಲ್ಲ ಮಳೆಗಾಲದಲ್ಲಿ ಹೋದರೆ ನೀರು ಬೀಳುವುದು ಮೇಲಿಂದ ನೀರು ಬೀಳೋದು ಅದನ್ನು ನೋಡಲಿಕ್ಕೆ ತುಂಬಾ ಚಂದ ತುಂಬಾ ಜನ ಬರ್ತಾರೆ ಅದು ನೋಡಲಿಕ್ಕೆ ಅದು ಒಂದು ಪ್ರವಾಸಿ ತಾಣ ಆಗಿರ್ತದೆ ಹಾಗೆ ಹಾಗಾಗಿ ಅದನ್ನು ನೋಡಲಿಕ್ಕೆ ಖುಷಿ ಆಗ್ತದೆ